ನನಗೆ ಛಾಯಾಚಿತ್ರ ಮತ್ತೆ ಈ ಫೋಟೊಗ್ರಫಿ ಮೇಲೆ ಒಂದು ತುಂಬನೇ ಒಂದು ಇಂಟ್ರೆಷ್ಟಿಂಗ್ ಇದೆ ಅಂತನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಚಿಕ್ಕ ವಯಸ್ಸಿಂದನು ನನಗೆ ಫೋಟೊಗ್ರಫಿ ಮೇಲೆ ತುಂಬನೇ ಒಂದು ಒತ್ತನ್ನು ಕೊಡುತ್ತಿದ್ದೆ ನಾನು ಯಾಕೆಂದರೆ ಫೋಟೊ ಸೆರೆಹಿಡಿಯೋದು ನನಗೆ ತುಂಬನೇ ಒಂದು ಇಷ್ಟ ಆದ್ದರಿಂದ ನಾನು ಯಾವಾಗಲೂ ನಾನು ಫೋಟೊಗಳನ್ನ ಎಲ್ಲೋದ್ರೂ ಯಾವುದೇ ಟ್ರಿಪ್ಗೋದ್ರೂ ನಾನು ಫೋಟೊಗಳನ್ನ ತುಂಬನೇ ಹಿಡೀತಿರ್ತೀನಿ ನನ್ನ ನನ್ನ ಕ್ಯಾಮ್ರಾದಲ್ಲೂ ಅಷ್ಟೆ ನಾನು ಈವಾಗ ಫೊ ನನಗೆ ಯಾವಾಗ್ಲಾರ ಒಂದು ಫ್ರೀ ಟೈಮ್ ಸಿಕ್ದಾಗ ನಾನು ವೈಲ್ಡ್ ಫೋಟೊಗ್ರಫಿ ಮತ್ತೆ ಒಂದು ನೇಚರ್ ಫೋಟೊಗ್ರಫಿ ಈ ರೀತಿ ಫೋಟೊಗ್ರಫಿಗಳು ಮಾಡೋಕೆ ಹೋಗ್ತೀನಿ ಅದರಲ್ಲೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಮತ್ತೆ ಅವಳ ಬೆಟ್ಟ ಈ ರೀತಿ ಒಂದು ಜಾಗಗಳು ಇದ್ದರಿಂದ ಆರಾಮ್ ಸುಂದರವಾಗೂ ಇರೋ ಒಂದು ಫೋಟೊಗಳನ್ನ ಸೆರೆಹಿಡಿಬೋದು ನಾವು ಮತ್ತು ನಾನು ನಾನು ಸೆರೆಹಿಡಿದಿರೊ ಫೋಟೊಗಳನ್ನ ನಾನು ಜನಗಳತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಆದರೂ ಕೂಡ ಯಾವ ರೀತಿ ನಾವು ಬೇಗ ನೆಂಚ್ಕೊಬೋದು ಬೇಗ ತಲುಪಬೋದು ಅಂದರೆ ಜ್ ನಾವು ತೆಗ್ದಿರೋ ಸೆರೆಹಿಡಿದಿರೊ ಫೋಟೊಗಳು ಜನಗಳ್ಗೆ ಯಾವ ರೀತಿ ನಾವು ಬೇಗ ತಲುಪಿಸೋದಂದ್ರೆ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾಗ ಜನಗಳ್ಗೆ ಬೇಗನೇ ಅದು ತಲುಪುತ್ತೆ ಅಂತಲೇ ಹೇಳ್ಬೋದು ಈವಾಗ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯು ಟ್ಯೂಬು ಮತ್ತು ವಾಟ್ಸ್ಯಾಪ್ಪು ಟೆಲಿಗ್ರಾಮು ಈ ರೀತಿ ಆ್ಯಪ್ಗಳಲ್ಲಿ ನಾವು ಪೋಸ್ಟ್ ಮಾಡಿದಾಗ ಮತ್ತೆ ಸ್ನ್ಯಾಪ್ ಚ್ಯಾಟು ಈ ರೀತಿ ಆ್ಯಪ್ಗಳನ್ನ ಬಳಸಿ ನಾವು ಅದನ್ನು ನಾವು ತೆಗೆದಿರೊ ಫೋಟೊನ ಪೋಸ್ಟ್ ಮಾಡಿದಾಗ ಅದು ಜನರಿಗೆ ಬೇಗ ತಲುಪುತ್ತೆ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನನಗೆ ತುಂಬನೇ ಒಂದು ಫೋಟೊಗ್ರಫಿ ಮತ್ತೆ ಅದನ್ನೇ ಹಾಬಿಯಾಗಿ ಇಟ್ಕೊಂಡಿರೋರು ಕಂಡರೆ ನಂಗೆ ತುಂಬನೇ ಇಷ್ಟ ಅದರಲ್ಲೂ ಕೂಡ ಒಬ್ಬ ಗ್ಲೇನ್ ಮ್ಯಾನ್ ಅಂತ ಇದ್ದಾರೆ ಅವರು ತುಂಬ ಚೆನ್ನಾಗಿ ಒಂದು ಫೋಟೊಗಳನ್ನ ಸೆರೆಹಿಡಿತಾರೆ ಅವ್ರು ಇಂಟರ್ನ್ಯಾಷನಲ್ ಲೆವಲ್ಲಲ್ಲು ಕೂಡ ತುಂಬನೇ ಒಂದು ದೊಡ್ಡ ಹೆಸರುವಾಸಿಯಾಗಿದ್ದಾರೆ ಈ ರೀತಿ ಅವರು ಒಂದು ನಮಗೆ ಒಂದು ಜೀವನಕ್ಕೆ ಒಂದು ಮಾದರಿ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಎಷ್ಟು ಕಷ್ಟಪಡ್ತಾರೆ ಫೋಟೊ ಇದು ಮಾ ಒಂದು ಫೋಟೊ ತೆಗಿಯೋಕೋಸ್ಕರ ಕಾಡಿನಲ್ಲೆಲ್ಲ ಹೋಗ್ತಾರೆ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಫೋಟೊ ಸೆರೆಹಿಡಿತಾರೆ ಅದು ತುಂಬನೇ ಒಂದು ಕಷ್ಟಕರ ಒಂದು ವೃತ್ತಿ ಅಂತನೇ ಹೇಳ್ಬೋದು ಇದು ಕೂಡ ಒಬ್ರಿಗೆ ತುಂಬನೇ ಒಂದು ಹಾಬಿಯಾಗಿರುತ್ತೆ ಮತ್ತೆ ಅವರ ಜೀವನದ ಒಂದು ಕನಸಾಗಿರುತ್ತೆ ಅಂತನೇ ಹೇಳೋಕೆ ಇಷ್ಟಪಡ್ತೀನಿ